ಹಲೋ ಹೇಳಿ ಯಾರು ಯಾರು ನೀವು ಹಾಂ

ಎಲ್ಲಿ ಹ್ಞೂ ಎಲ್ಲಿದ್ದೀ ಎಲ್ಲಿದ್ದೀರೀಗ ಹಾಂ ರೈಲ್ವೆ ಟೇಷನ್ ಹತ್ರ ಇದ್ದೀರ್ಯಾ ಎಷ್ಟು ಎಷ್ಟು ಜನ ಇದ್ದೀರೀ ನಾಲ್ಕು ಜನ ನಾಲ್ಕು ಜನ್ಕೆ ನಾವು ಪ್ಲೇಸ್ ತೋರ್ಸ್ಬೇಕಾರ ಮೂರು ಸಾವಿರ ರೂಪಾಯಿ ಆಗ್ತದಾ ಕೊಟ್ಟೋರಿಯಾ ಹಂಗಾದ್ರೆ ಇದು ನಮ್ಮದೇ ಗಾಡಿ ಇದೆ ಕಳಿಸಿಕೊಡ್ತೀನಿ ನಾನು ಆ ಗಾಡೀಲ್ಲಿ ಬಂದುಬಿಡಿ ಇಲ್ಲಿ ಚಾಮುಂಡಿ ಬೆಟ್ಟ ಇದೆ ಚಾಮುಂಡಿ ಬೆಟ್ಟ ನೋಡ್ಕೊಂಡು ಉತ್ತನಳ್ಳಿಲ್ಲಿ ಒಂದು ಬೆಟ್ಟ ಇದೆ ಅದು ನೋಡ್ಕೊಂಡು ಜುಗಾಡೋ ಜುಗಾಡೋ ಅಂತಿದೆ ಅಲ್ಲಿ ನೋಡಿ ಜುಗಾಡೋಲ್ಲಿ ನೋಡ್ಕೊಂಡು ಆಮೇಲೆ ಇದು ಕನ್ನಂಬಾಡಿ ಕಟ್ಟೆ ಅಲ್ಲಿ ಅಲ್ಲಿಗೋಗಿ ಅಲ್ಲಿ ನೋಡಿ ಪ್ಯಾಲೆಸ್ಸು ಅದು ಇದೆ ಅಲ್ಲಿಗೋಗ್ ನೋಡಿ ಆಮೇಲೆ ಪ್ಲೇಸ್ಗಳು ಇನ್ನೂ ಇವೆ ಅವು ನಮ್ಮ ಹುಡ್ಗನ್ನ ಕಳಿಸ್ತೀನಿ ಅಲ್ವಾ ಅವ್ರು ಕ ಅವ್ರು ಕರ್ಕೊಂಡೋಗಿ ಪ್ಲೇಸ್ಗಳೆಲ್ಲ ತೋರಿಸ್ತಾರ ನೋಡ್ಕಂಡು ಬನ್ನಿ ಬಂದ ಮೇಲೆ ನಮ್ಗೆ ಬಟ್ವಾಡೆ ಕೊಡಿ ಹಾಂ ನೋಡ್ಕಂಡು ಬನ್ನಿ ಬಂದ ಮೇಲೆ ಕೊಡಿ ನಮ್ಮ ಹುಡ್ಗನ್ನ ಕೈಲೂ ಕೊಡಬೇಡಿ ಇರಲಿ ನೋಡಿ ನಮ್ಮ ಮನೆ ನಂಬರು ನೂರಾ ಹನ್ನೆರಡು ನಾನು ಕರ್ಕೋ ಬರ್ತೇನೆ ಬನ್ನಿ ಇಲ್ಲೇ ಇಲ್ಲೇ ಬಟ್ವಾಡೆ ಕೊಟ್ಬಿಟ್ಟು ಮಾತಾಡ್ಕೊಂಡು ಹೋಗಿರಿ ಮಾತಾಡ್ಸ್ಕೊಂಡು ಈಗ ಬೆಂಗಳೂರಿಂದ ಅಪ್ರೂಪಕ್ಕೆ ಬಂದಿದೀರ ರೀ ಯಾರೂ ಏನು ಅಂತ ನಾವಿಲ್ಲಿ ಮಾತಾಡಬೇಕು ಮನೇಲ್ಲಿ ಬನ್ನಿ ಹಾಂ ಸರಿ ಸರಿ ಬನ್ನಿ ಹಾಂ ಬನ್ನಿ ಬನ್ನಿ